ನಾನು ಫೋಟೋಗಳನ್ನು ತೆಗೆಯಲು ಕ್ಯಾಮ್ರ ಕೆನಾನ್ ಕೆನಾನ್ ಕ್ಯಾಮ್ರವನ್ನು ಬಳಸ್ತೀನಿ ಇದು ವೇಟ್ಲೆಸ್ಸು ತುಂಬ ಚೆನ್ನಾಗಿದೆ ಬಳಸೋದು ತುಂಬ ಚೆನ್ನಾಗಿದೆ ಇದರಲ್ಲಿ ಬ್ಯಾಟ್ರಿ ಶೆಲ್ಲುಗಳು ತುಂಬ ಒಂದ್ಸಲ ಚಾರ್ಜಾಕಿದ್ರೆ ಮೂರರಿಂದ ನಾಲ್ಕು ಗಂಟೆಗಳು ನಮಗೆ ಚಾರ್ಜಸ್ ಸೇವಾಗುತ್ತೆ ಸಾವಿರದ ಇನ್ನೂರು ಫೋಟೋಸ್ ಹಿಡಿಯೋವಷ್ಟು ಚಾರ್ಜಿಂಗು ನನ್ನ ಕ್ಯಾಮ್ರದಲ್ಲಿರುತ್ತೆ ಇನ್ನು ಆ ಕ್ಯಾಮ್ರದಲ್ಲಿ ತುಂಬ ಯಾರೂ ಯಾರು ಏನೂ ಕ್ಯಾಮ್ರದ ಬಗ್ಗೆ ಗೊತ್ತಿಲ್ಲದವ್ರು ಸಹ ಇದು ಇದನ್ನು ಆಪ್ರೆಟ್ ಮಾಡ್ಬೌದು ಕೆನಾನನ್ನ ಇದು ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಡಿಸ್ಪ್ಲೇ ತುಂಬ ಚೆನ್ನಾಗ್ ಕಾಣಿಸುತ್ತೆ ಲೆನ್ಸು ಲೆನ್ಸು ಅಷ್ಟೇ ತುಂಬ ಚೆನ್ನಾಗ್ ಕೊಟ್ಟಿದಾನೆ ಫೋಟೋ ತುಂಬ ಚೆನ್ನಾಗ್ ಬರುತ್ತೆ ಫ್ರೆಂಟು ಫ್ಲ್ಯಾಶ್ ಕೊಟ್ಟಿದಾನೆ ಕತ್ಲಲ್ಲಿ ಫೋಟೋ ತೆಗಿಯುವಾಗ ಅಟೋಮೆಟಿಕ್ಕಾಗಿ ಲೈಟಾನಾಗುತ್ತೆ ತುಂಬ ಚೆನ್ನಾಗಿ ಕ್ಲಿಯರಿಟಿಯಾಗಿ ಫೋಟೋ ಸಿಗುತ್ತೆ ವೀಡಿಯೋ ಚೆನ್ನಾಗಿ ರೆಕಾರ್ಡ್ ಮಾಡ್ಬೌದು ವೇಟ್ಲೆಸ್ಸು ಆರಾಮಾಗಿ ನಮ್ಮ ಜೊತೆಯಲ್ಲೇ ಕ್ಯಾರಿ ಮಾಡ್ಬೌದು ನಾನು ಸಫಾರಿಗೋದಾಗ ಮಾತ್ರ ಕ್ಯಾಮ್ರ ಮಿಸ್ ಮಾಡದೇ ತೊಗೊಂಡೋಗ್ತಿನಿ ಫೋಟೋ ತೆಗಿಯೋದಕ್ಕೆ ತುಂಬ ಕಂಫರ್ಟೆಬಲಾಗಿದೆ ತುಂಬ ಅಂದರೆ ತುಂಬ ಚೆನಾಗ್ ಕಂಫರ್ಟೆಬಲಾಗಿದೆ ತುಂಬ ಚೆನ್ನಾಗ್ ನಾವು ಬಳಸ್ಬೌದು ರಫ್ ಆ್ಯಂಡ್ ಟಫ್ಫು ರಫ್ ಆ್ಯಂಡ್ ಟಫ್ ಆಗೂ ಬಳಸ್ಬೌದು ತುಂಬ ಚೆನ್ನಾಗ್ ಬಾಳಿಕೆ ಬರ್ತದೆ ತುಂಬ ಚೆನ್ನಾಗಿದೆ ಇದನ್ನು ಬಳಸೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಇದು ನನ್ನ ಫೆವ್ರೇಟು ಯಾವಾಗಲೂ ನನ್ನ ಜೊತೆಯಲ್ಲೇ ನಾನು ಎಲ್ಲಿ ಹೋಗಬೇಕಾದ್ರು ನನ್ನ ಜೊತೆಯಲ್ಲೇ ತೊಗೊಂಡೋಗ್ತಿನಿ ಜೊತೆಯಲ್ಲೇ ಕ್ಯಾರಿ ಮಾಡ್ತೀನಿ